ಹಾಂ ನಮಸ್ಕಾರ ಹಾ ಹೌದು ನೀವು ಯಾರು ಹಾಂ ಹಾಂ ಹೇಳ್ಕೊಡ್ತಿ ತಿಳಿಸಿಕೊಡ್ತೀವಿ ಹಾಂ ಅದು ನಮ್ಮ ಪಕ್ಕದಲ್ಲಿರೊ ದೇವಸ್ಥಾನ ಯಾವುದು ಅಂದರೆ ಮೊದಲನೆಯದು ಕೆಳದಿ ಕರ್ನಾಟಕದಲ್ಲಿ ಕರ್ನಾಟಕದ ದೇವಸ್ಥಾನ ಮತ್ತು ಸಂಸ್ಕೃತಿಗೆ ತುಂಬ ಪ್ರಸಿದ್ದ ಅದರಲ್ಲೂ ಕೆಳದಿ ದೇವಸ್ಥಾನ ತುಂಬ ಪ್ರಸಿದ್ದ

ಹಾಂ ಕೆಳದಿ ಸ್ಥಾಪನೆ ಮಾಡಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಅದು ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಕೋಟೆ ಹಾಂ ಅದರಲ್ಲಿ ಅವರ ವೀರ ಕಥೇನ ಹೇಳುತ್ತೆ ಆ ಕೋಟೆ ಅಲ್ಲಿ ನೀವು ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ ನೀವು ಪಕ್ಕದಲ್ಲೇ ಇರೋ ಸಾಗರ ಅಥವಾ ಶಿವಮೊಗ್ಗಕ್ಕೆ ಹೋಗ್ಬೋದು ಇಲ್ಲ ಜೋಗಕ್ಕೋಗಿ ನೀವು ಉಳಿ ಉಳ್ಕೊಬೋದು ತುಂಬ ವರ್ಷದ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಆಳಿರೋ ಕೋಟೆಯಾಗಿದೆ ಅಲ್ಲಿ ಅವರು ತಮ್ಮ ವೀರತೆ ವೀರವನಿತೆ ಅಂತ ಹೇಳಿಸ್ಕೊಳ್ಳೊಕ್ಕೋಸ್ಕರ ಅವರು ಏನೇನು ವಸ್ತುಗಳ ಉಪಕರಣಗಳನ್ನ ಉಪಯೋಗಿಸ್ತಾರೋ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ ಒಂದು ಮ್ಯೂಸಿಯಮ್ ಥರ ಮಾಡಿದ್ದಾರೆ ನೀವು ಹೋದರೆ ಆ ಮ್ಯೂಸಿಯಮನ್ನ ನೋಡ್ಬೋದು ಹಾಂ ಹೌದು ಇಲ್ಲ ನೀವು ಯಾವಾಗ ಬೇಕೆಂದರೂ ಹೋಗಬಹುದು ಬಟ್ ಸಂಜೆ ಏಳು ಗಂಟೆ ಮೇಲೆ ಅದನ್ನು ಇ ಮುಚ್ಚಿರ್ತಾರೆ ನೆಕ್ಸ್ಟ್ ಇನ್ನೊಂ ನೇ ನೆಕ್ಸ್ಟ್ ಯಾವುದು ಅಂದರೆ ಎಲ್ಲರೂ ನಿಮಗೆ ಕೆಮ್ಮಣ್ಣುಗುಂಡಿ ಗೊತ್ತಿಲ್ಲ ಅನ್ನಿಸ್ಸುತ್ತೆ ಅದು ಕೆಮ್ಮಣ್ಣುಗುಂಡಿಯಲ್ಲಿ ಅಮೃತೇಶ್ವರ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನ ತುಂಬ ಪ್ರಸಿದ್ಧ ಅದನ್ನು ಅಂದರೆ ಚಿನ್ನದ ಕಲ್ಲೇ ಕಟ್ಟಿರೋದು ಚಿನ್ನದ ಕಲರಲ್ಲೇ ಪೇಂಟ್ ಮಾಡಿದ್ದಾರೆ ಅಲ್ಲೊಂದು ಕೊಳ ಇದೆ ಅಲ್ಲಿ ಮೀನುಗಳೆಲ್ಲ ಈಜ್ತಾ ಇರ್ತವೆ ಅಲ್ಲಿ ತುಂಬ ಏನು ವಿಶೇಷ ಅಂದರೆ ಒಂದು ಗೋಲ್ಡನ್ ಕಲರ್ ಪೈಂಟ್ ಮಾಡಿರೋ ಮೀನಿದೆ ಅದು ಆ್ಯಕ್ಚುಲಿ ಪೈಂಟ್ ಮಾಡಿರೋದಲ್ಲ ಅದು ಯಾವಾಗಲಾದರೂ ಒಂದು ಟ ಅಂದರೆ ಯಾವಾಗಲಾದರೂ ವಾರಕ್ಕೊಂದ್ಸರ್ತಿ ಆ ರೀತಿ ಪ್ರತ್ಯಕ್ಷ ಆಗುತ್ತಂತೆ ಅಲ್ಲಿ ತುಂಬ ವಿದೇಶಿಯರು ನಾವ್ ವಿಸಿಟ್ ಮಾಡ್ತಾರೆ ಮೀನ್ಸ್ ಅವರು ಬರ್ತಾರೆ ಅದು ತುಂಬ ಪ್ರಸಿದ್ದ ದೇವಸ್ಥಾನ ಕೆಮ್ಮಣ್ಣುಗುಂಡಿಗೆ ಹೋಗಬೇಕು ಅಂದರೆ ನಾವು ಗುಡ್ಡ ಹತ್ತಿ ಹೋಗಬೇಕು ಅದು ಕಲ್ಲು ಸ್ವಲ್ಪ ಗುಡ್ಡ ಎಲ್ಲ ಹತ್ತೋದ್ರಿಂದ ಕಷ್ಟ ಆಗತ್ತೆ ಬಸ್ಸಲ್ಲೂ ಹೋಗಬಹುದು ಬಟ್ ನಮ್ಮದು ಏಜೆನ್ಸಿ ಗಾಡಿ ಪ್ರೋವೈಡ್ ಮಾಡತ್ತೆ ನಮ್ಮದು ನಮಗೆ ಸರಿಯಾಗೋ ವೆಚ್ಚಕ್ಕೆ ನಾವು ನಿಮಗೆ ಗಾಡಿನ ಬುಕಿಂಗ್ ಮಾಡಿಕೊಡ್ತೀವಿ ಅದನ್ನು ನೀವು ಇಲ್ಲೇ ಬಂದರೆ ನಾನು ಹೇಳ್ತೀನಿ ಹಾಂ ಚಿಕ್ಕಮಗಳೂರಲ್ಲಿ ತುಂಬ ಪ್ರಸಿದ್ಧ ದೇವಸ್ಥಾನಗಳು ಇವೆ

ಹಾಂ ಹೌದು ಅಲ್ಲಿ ಜೋಗ್ ಫಾಲ್ಸ್ ಇದೆ ನೀವು ಬೇಕೆಂದರೆ ಅಲ್ಲಿಗೂ ಹೋಗಬೇಕು ಅಂದರೆ ನಿಮಗೆ ವೆಚ್ಚ ಸ್ವಲ್ಪ ಜಾಸ್ತಿಯಾಗತ್ತೆ ನಿಮಗೆ ಇಷ್ಟ ಇದ್ದರೆ ನೀವು ಇಲ್ಲಿ ಬಂದು ಎಲ್ಲದನ್ನು ಮಾತಾಡಬಹುದು ನಾವು ನಿಮಗೆ ಗಾಡಿನ ಬುಕ್ ಮಾಡಿಕೊಡ್ತೀವಿ ದಿನಾಂಕ ಇನ್ನೂ ನೀವು ನಮ್ಮದು ಕರ್ನಾಟಕ ಸಂಸ್ಕೃತಿನೂ ನೋಡಬೇಕಾ ಹೌದಾ ಹಾಗಾದರೆ ಹೌದು ಕರ್ನಾಟಕ ಸಂಸ್ಕೃತಿ ಎಲ್ಲ ಸಂಸ್ಕೃತಿಗಿಂತ ತುಂಬ ಭಿನ್ನವಾಗಿರತ್ತೆ ಮತ್ತು ಕರ್ ಕರ್ನಾಟಕ ದೇಶದಲ್ಲಿ ಗೊತ್ತಲ್ಲ ಅವರು ಎಲ್ಲರೂ ಕನ್ನಡದಲ್ಲೇ ಕನ್ನಡವನ್ನೇ ಮಾತಾಡ್ತಾರೆ ಮತ್ತು ಇಲ್ಲಿ ತುಂಬ ವೀರವನಿತೆಯರು ಮತ್ತು ಸ್ವಾತಂತ್ರಕ್ಕಾಗಿ ಹೋರಾಡಿದ್ದ ಮಹನೀಯರೆಲ್ಲ ಇದ್ದಾರೆ ಹೌದು ಅಂದರೆ ಕರ್ನಾಟಕದಲ್ಲಿ ಇನ್ನೂ ತುಂಬ ಹಂಪಿ ಇರಬಹುದು ಐಹೊಳೆ ಇರಬಹುದು ಅದೆಲ್ಲ ತುಂಬ ಚಂದ ಇದೆ ನೀವು ಯಾವುದು ಎಷ್ಟು ಅಂದರೆ ವೆಚ್ಚದ ಮೇಲೆ ಹೋಗಬೇಕು ಅಂದ್ಕೊಂತಿರೋ ಆ ವೆಚ್ಚದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹಾಂ ಹೌದು ನಮ್ಮ ಟ್ರಾವೆಲ್ ಏಜನ್ಸಿ ತುಂಬ ಸುರಕ್ಷಿತ ಮತ್ತು ನಿಮ್ಮನ್ನ ಸುರಕ್ಷಿತವಾಗಿ ನಾವು ಕರ್ಕೊಬಂದು ಆಮೇಲೆ ಅರ್ಧ ಅಮೌಂಟನ್ನು ಇಸ್ಕೊಳ್ತೀವಿ ಫಸ್ಟ್ ಅರ್ಧ ಅಮೌಂಟ್ ನೀವು ನಮಗೆ ಕಟ್ಟಬೇಕು ಲಾಸ್ಟಿಗೆ ನಿಮ್ಮನ್ನು ಕರ್ಕೊಬಂದಾದ ಕೂಡಲೇ ಇನ್ನರ್ಧ ಅಮೌಂಟ್ ಕೊಟ್ಟರೆ ಆಯಿತು ನೀವು ಯಾವತ್ತು ಹೋಗಬೇಕೂಂತ ಅನ್ಕೊಂಡಿದಿರೊ ದಿನಾಂಕ ಮತ್ತು ಎಲ್ಲದೂನು ಬಂದು ನೀವು ನಮ್ಮ ಕಛೇರಿಯಲ್ಲೇ ಮಾತಾಡಿಕೊಳ್ಳಿ ನಾವು ಫೋನಲ್ಲಿ ಅದನ್ನೆಲ್ಲ ಹೇಳೋದಿಲ್ಲ ಧನ್ಯವಾದಗಳು ಹಾಂ ಕಛೇರಿಗೇ ಬಂದು ಮಾತಾಡಿ ಹಾಂ ಧನ್ಯವಾದಗಳು